ಹಳ್ಳಿಯಲ್ಲಿ ಓದಿದರೆ ನಗರಗಳಲ್ಲಿ ಇರುವ ವ್ಯತ್ಯಾಸವೇನೆಂದರೆ ಹಳ್ಳಿಯಲ್ಲಿ ಒಳ್ಳೆಯ ಪರಿಸರವಿರತ್ತೆ ಒಳ್ಳೆಯ ನೇಚರ್ ಇರುತ್ತೆ ಹಾಗೂ ಒಳ್ಳೆಯ ಜ್ಞಾನವನ್ನು ಹೊಂದ್ಬೋದು ಹಾಗೂ ಒಳ್ಳೆಯ ಮೌಲ್ಯಗಳನ್ನು ಆಧರಿಸ್ಕೊಂಡು ಬೆಳಿಬೋದು ಕ್ರೀಡೆಗಳನ್ನು ಆಡಬೋದು ಸ್ಪೋಟ್ಸ್ಗಳಿಗೆ ಕುಂದುಕೊರತೆ ಇರುವುದಿಲ್ಲ ಹಾಗೂ ಹಳ್ಳಿಗಳಲ್ಲಿ ಅನೇಕ ಉಪಯುಕ್ತವಾದ ಮಾಹಿತಿಗಳನ್ನು ತಿಳಿದುಕೊಳ್ಳಬಹುದು ಹಾಗೂ ತನ್ನ ತಾಯಿ ತಂದೆಯವರ ಜೊತೆಯಲ್ಲಿ ಬೆಳೆಯಬಹುದು ಹಾಗೂ ಸಂಸ್ಕಾರವನ್ನು ಕಲಿಯಬಹುದು ಗುರು ಹಿರಿಯರು ಹೇಳಿದಂತೆ ನಡೆ ನುಡಿಗಳನ್ನು ಕಲಿಯಬಹುದು ನುಡಿ ಆಸಕ್ತಿಗಳ ಬಗ್ಗೆ ಹೆಚ್ಚಿಸಬಹುದು ಹಳ್ಳಿಗಳಲ್ಲಿ ಅನೇಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬಹುದು ಆದರೆ ಕೆಟ್ಟ ವಿಷಯಗಳೇನಂದರೆ ಸಿಟಿ ಸಿಟಿಯಲ್ಲಿ ಏನೆಂದರೆ ಸಿಟಿಯಲ್ಲಿ ಶಬ್ದ ಮಾಲಿನ್ಯ ಪರಿಸರ ಮಾಲಿನ್ಯ ಓದುವುದು ಕಷ್ಟ ಹಾಗೂ ಒಳ್ಳೆಯ ಇದು ಇರುವು ಒಳ್ಳೆಯ ಪರಿಸರ ಇರುವುದಿಲ್ಲ ಒಳ್ಳೆಯ ಒಂದು ಉಪಯುಕ್ತವಾದ ವ್ಯವಸ್ಥೆ ಇರುವುದಿಲ್ಲ ಹಳ್ಳಿಯಲ್ಲಿ ಅಷ್ಟೆ ಹಳ್ಳಿಯಲ್ಲಿ ವ್ಯವಸ್ಥೆ ಇರುವುದಿಲ್ಲ ಹಳ್ಳಿ ಎಂದುಕೊಂಡರೆ ಒಳ್ಳೆಯ ಒಳ್ಳೆಯ ಸರುಗಳು ಇರುವುದು ಸರ್ ಒಳ್ಳೆಯ ಮೇಸ್ಟರ್ ಮಾಸ್ಟರ್ಸ್ಗಳಿರ್ತಾರೆ ಆದರೆ ಒಳ್ಳೆಯ ಜ್ಞಾನವುಳ್ಳಂಥ ಮಾಸ್ಟರ್ಸ್ಗಳು ಇದು ಸರಿಯಾಗಿ ನಡೆದುಕೊಳ್ಳುವುದಿಲ್ಲ ಆಮೇಲೆ ಲೈಬ್ರರಿಸ್ ಇರುವುದಿಲ್ಲ ಪುಸ್ತಕಗಳ ಕೊರತೆ ಇರತ್ತೆ ಸಿಟಿಯಲ್ಲಾದರೆ ಹಾಗಲ್ಲ ಸಿಟಿಯಲ್ಲಿ ಒಳ್ಳೆಯ ಪುಸ್ತಕಗಳು ಶಾಲೆಗಳಲ್ಲಿ ಕೊಡ್ತಾರೆ ಒಳ್ಳೆಯ ಟೀಚರ್ಸ್ಗಳಿರ್ತಾರೆ ಆದ್ರೆ ಅಲ್ಲಿ ಕೆಟ್ಟ ಮಾಲಿನ್ಯ ಪರಿಸರ ಮಾಲಿನ್ಯ ಕೆಟ್ಟ ಇದೆಲ್ಲ ಇರುತ್ತೆ ಅಂತ ಹೇಳಬಹುದು